ನಾವು ಕೈಗೊಂಡಿದಲ್ಲಿ ಸಾಹಸಮಯವಾಗಿದ್ದು ಮತ್ತು ರೋಮಾಂಚನವಾಗಿದ್ದು ನಾವು ದಾಂಡೇಲಿಗೆ ಹೋದಾಗ ನಾವು ದಾಂಡೇಲಿಯಲ್ಲಿ ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ ಆ ರೆಸಾರ್ಟಲ್ಲಿ ಒನ್ ಡೇ ಫುಲ್ ಸ್ಪೆಂಡ್ ಮಾಡಿ ಸೊ ಅಲ್ಲಿ ಸ್ವಿಮಿಂಗು ಟ್ರಕ್ಕಿಂಗು ಜಂಟ್ಸು ಇದು ಬೋಟಿಂಗು ತುಂಬಾ ಎಕ್ಸೈಟ್ಮೆಂಟ್ ಇರ್ತಿತ್ತು ನಾವೆಲ್ಲ ಟ್ರಾವೆಲಿಂಗ್ ತುಂಬಾ ಖುಷಿ ಪಟ್ವಿ ಅಲ್ಲಿ ಒಂದು ಜಲಪಾತಗಳಿರ್ಬೋದು ಅಥವಾ ಅಲ್ಲಿ ಒಂದು ಹಕ್ಕಿ ಹಕ್ ಹಕ್ಕಿಯ ಗೂಡು ಗಿಡದ ಮೇಲೆ ರೂಮ್ಸು ಆಮೇಲೆ ಕಾಡು ಮಧ್ಯದಲ್ಲಿ ಪ್ರಾಣಿಗಳು ಬೆಳಗ್ಗೆ ಬೆಳಗ್ಗೆ ಜಿಂಕೆ ಈಗ ಕೋಗಿಲೆ ನವಿಲು ಇವೆಲ್ಲವು ತುಂಬಾ ಎಕ್ಸೈಟಿಂಗ್ ಇರ್ತಿತ್ತು ನಾವು ಬೆಳಗ್ಗೆ ಬೆಳಗ್ಗೆ ಜಲ್ದಿ ಎದ್ದು ಕಾಡು ಒಳಗಡೆ ವಾಕ್ ಮಾಡೋದು ಅಲ್ಲಿ ಸರೋವರ ಇರ್ಬೋದು ಅಲ್ಲಿ ಹೋಗುವಂಥಾ ದಾರಿನಲ್ಲಿ ಹಾವು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೋಡೋದು ಜಿಂಕೆಗಳು ಇವೆಲ್ಲ ತುಂಬಾ ಎಕ್ಸೈಟಿಂಗ್ ಇರ್ತಿತ್ತು ಆಮೇಲೆ ನಮಗೆ ಬೇರೆ ಈಗ ವಾಟ್ರ್ ಬೊ ವಾಟ್ರ್ ಡ್ರೈವಿಂಗ್ ಹೋಗೋದು ಅಲ್ಲಿ ತುಂಬಾ ಗೇಮ್ಸ್ಗಳೆಲ್ಲ ನಾವು ಮಾ ಆಟ ಆಡಿದ್ದು ವಾಟ್ರ್ ಗೇಮ್ಸ್ಗಳನ್ನೆಲ್ಲ ಸೊ ಅದೆಲ್ಲ ತುಂಬಾ ಎಕ್ಸೈಟಿಂಗ್ ಇರ್ತಿತ್ತು ಆಮೇಲೆ ಅಲ್ಲಿರೋ ಫುಡ್ಡು ತುಂಬಾ ಎಂಜಾಯ್ ಮಾಡಿದ್ವಿ ಫುಡ್ ಜೊತೆಗೆ ಅಲ್ಲಿ ಏನು ಸ್ಟೇ ಮಾಡಕ್ಕೇನು ಹೋಟಲಲ್ಲಿ ರೂಮ್ಸ್ ಇತ್ತು ಅದು ಒಂದು ನದಿಯ ವ್ಯೂ ಇರುವಂಥಾ ಜಾಗ ಇತ್ತು ಸೊ ನಾವು ಮಲ್ಕೊಂಡು ಕೂಡ ನಾವು ಹೊರಗಡೆ ನದಿ ಹೀಗೆ ಹೋಗೋದು ಬೋಟಲ್ಲಿ ಹೋಗೋದು ಎಲ್ಲಾ ಪ್ರತಿಯೊಂದುನು ನಾವು ನೋಡ್ಬೋದಾಗಿತ್ತು ಅಷ್ಟು ಒಳ್ಳೆಯ ವ್ಯೂ ಇರುವಂಥಾ ಜಾಗನ ನಾವು ಸೆಲೆಕ್ಟ್ ಮಾಡಿದ್ವಿ ನಮ್ಮ ರೂಮು ಸೊ ರೂಮ್ ಕೂಡ ತುಂಬಾ ಎಕ್ಸೋಟಿಕ್ ಇತ್ತು ಆಮೇಲೆ ಫುಡೆಲ್ಲಾ ತುಂಬಾ ಎಂಜಾಯ್ ಮಾಡ್ತಿದ್ವಿ ಆಮೇಲೆ ಸ್ಪೆಷಲಿ ಏನಪ್ಪ ಅಂತಂದರೆ ಅಲ್ಲಿ ಇವ್ನಿಂಗ್ ನೈಟ್ ಟೈಮಲ್ಲಿ ಏನು ನಾವು ಫಯರ್ ಕ್ಯಾಂಪ್ನ ಹಾಕಿ ಅಲ್ಲಿ ಚೆನ್ನಾಗಿ ಫಯರ್ ಕ್ಯಾಂಪ್ನಲ್ಲೆಲ್ಲ ಎಂಜಾಯ್ ಮಾಡಿರ್ಬೋದು ಅಥವಾ ನೈಟು ನಮಗೆ ಇದು ರೈನ್ ಡಾನ್ಸು ಆ ಮ್ಯೂಸಿಕ್ನಲ್ಲಿ ಆ ಚಳಿಯಲ್ಲಿ ಮತ್ತೆ ನಾವು ಮಳೆನ ಸ್ನಾನ ಮಾಡಿ ಆಮೇಲೆ ನಾವು ಆಮೇಲೆ ಇದು ಏನೂ ಈ ಫಯರ್ ಕ್ಯಾಂಪ್ನಲ್ಲಿ ಬಿ ಚಳಿನ ಕಾಸ್ಕೊಂಡು ಅದ್ರ ಜೊತೆಗೆ ಸ್ನ್ಯಾಕ್ಸ್ನ ತ ತಿಂತ ಆಮೇಲೆ ಆ ಚಳಿನಲ್ಲಿ ಐಸ್ ಕ್ರೀಮ್ಸ್ ಕೂಡ ತಿಂದು ಸೊ ಈ ರೀತಿ ಏನನ್ತಂದು ಆ ಚಳಿನಲ್ಲಿ ಇನ್ನು ಕೂಡ ನಾವು ಸ್ನಾನ ರೈನ್ ಡಾನ್ಸ್ ಮಾಡ್ತಾ ಏನು ಐಸ್ ಕ್ರೀಮ್ ತಿಂದು ಆಮೇಲೆ ಕೆಲವೊಂದು ಸ್ಪೈಸಿ ಚಾಟ್ಸ್ ಎಲ್ಲ ತಿಂದು ಬಿಸ್ಲುನ ಇದು ಬೆಂಕಿನ ಕಾಸ್ಕೊಳ್ತಾ ಡ್ಯಾನ್ಸ್ ಮಾಡ್ತಾ ಸೊ ಇದೊಂದೊಳ್ಳೆಯ ಎಕ್ಸೈಟ್ಮೆಂಟಿತ್ತು ಆಮೇಲೆ ನಮಗೆ ಬೆಳಗ್ಗೆ ಜಲ್ದಿ ಎದ್ದು ಕಾಡಿನಲ್ಲಿ ಹೋಗುವ ಒಂದು ಒಂದು ಲಾಂಗ್ ಡ್ರೈವ್ ವಾಕ್ ಒಂದು ಫೈ ಕಿಲೋಮೀಟರ್ಸ್ ವಾಕಿಂಗ್ ಹೋಗಿದ್ದು ವಾಕ್ ಮಾಡ್ತಾ ಮಾಡ್ತಾ ಅಲ್ಲಿ ಆ ಕಾಡಿನ ಸೌಂದರ್ಯವನ್ನ ಏನು ಎಂಜಾಯ್ ಮಾಡಿದ್ವಿ ಆಮೇಲೆ ಮಧ್ಯ ಮಧ್ಯದಲ್ಲಿ ನೀರಿನ ಜಲಪಾತಗಳು ಆಮೇಲೆ ಒಂದು ತಿಳಿಯಾದಂಥಾ ಒಂದು ಸ್ ಜಲಪಾತದ ಸ್ ಏನು ಶಬ್ದ ಇದೆ ಆ ಶಬ್ದನ ಎಂಜಾಯ್ ಮಾಡ್ತಾ ಆಮೇಲೆ ಇನ್ನು ಮುಂದೆ ಈ ಪ್ರಾಣಿ ಪಕ್ಷಿಗಳದ್ದು ಕೂಗುಗಳನ್ನ ಕೇಳ್ತಾ ಆಮೇಲೆ ಒಂದ್ಕಡೆ ಎಲ್ಲೋ ಇಲ್ಲಿ ಹುಲಿ ಬರತ್ತೋ ಕರಡಿ ಬರತ್ತೋ ಅಂತ ಭಯ ಭಯ ಪಟ್ಕೊಂಡು ಹೆಜ್ಜೇನ ಇಡೋದು ಆಮೇಲೆ ರಾತ್ರಿ ನಾವೊಂದು ದೊಡ್ಡ ಒಂದು ಗುಡ್ಡಕ್ಕೆ ಹೋಗಿ ಆ ಕಾಡು ಮಧ್ಯದಲ್ಲಿ ಒಂದು ಗಂಟೆ ಟ್ರಾವೆಲ್ ಮಾಡ್ಬೇಕಾದರೆ ಕತ್ತಲಿನಲ್ಲಿ ಭಯ ಆಗೋದು ಇಲ್ಲಿ ಆನೆಗಳು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾಗ ನಮ್ಗೆ ಎಲ್ಲಿ ಆನೆ ಮುಂದೆ ಬಂದ್ಬಿಡತ್ತೋ ಎಲ್ಲಿ ಹುಲಿ ಬಂದ್ಬಿಡತ್ತೋ ಅಂತ ತುಂಬಾ ಹೆದ್ರುಕೊಂಡು ಕಾಲಿಡ್ತಾ ಹೋಗ್ತಾ ಇರ್ತಿದ್ವಿ ನಾವೆಲ್ಲ ಕಾರಿನ ಡೋರೆಲ್ಲಾ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆನೇ ಕೂತ್ಕೊಂಡು ಕಿಟಕಿನಲ್ಲಿ ನೋಡ್ತಾ ಇರ್ತಿದ್ವಿ ಓ ಇಲ್ಲಿ ಕಾಡು ಬಂತಾ ಇಲ್ಲಿ ಆನೆ ಬಂತಾ ಇಲ್ಲಿ ಏನಾದರು ಹುಲಿ ಬಂತಾ ಚಿರತೆ ಬಂತಾ ಅಂತ ಮಕ್ಳ ಜೊತೆಗೆಲ್ಲ ಹೆದರಿಸ್ತಾ ಒಂಥರ ಒಂದು ಎರಡು ಗಂಟೆ ಕಾಡಿನ ಮಧ್ಯದಲ್ಲಿ ಕತ್ಲಲ್ಲಿ ಫುಲ್ ಯಾರಿರ್ಲಾರದೆ ಜಾಗದಲ್ಲಿ ಅದು ಹೋಗ್ತಾ ಇದ್ದಾಗ ಅದು ಆ ಎಕ್ಸೈಟ್ಮೆಂಟೆ ತುಂಬಾ ಡಿಫ್ರೆಂಟ್ ಇತ್ತು ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಅಲ್ಲಿ ಏನು ನಾವು ಆ ಭಯ ಜೊತೆಗೆ ಎಕ್ಸೈಟ್ಮೆಂಟು ಅದ್ರ ಜೊತೆಗೆ ಹೆದ್ರ್ಸ್ತಾ ಜನಗಳು ಇವ್ರಿಗೆ ಮಕ್ಕಳಿಗೆಲ್ಲ ಹೆದ್ರ್ಸ್ತಾ ಮಕ್ಕಳೆಲ್ಲ ಹೆದ್ರ್ಕೊಂಡು ಹೆದ್ರ್ಕೊಂಡು ಅಮ್ಮ ನಂಗೆ ಹುಲಿ ಬಂದ್ಬಿಡತ್ತೆ ಕರಡಿ ಬಂದ್ಬಿಡತ್ತೆ ಅಂತ ಯಾವುದೋ ಒಂದು ಸೌಂಡ್ ಬಂದ ತಕ್ಷಣಾನೆ ನಮಗೆ ತುಂಬಾ ಭಯ ಆಗೋದು ಅಯ್ಯೋ ಇಲ್ಲೆಲ್ಲಿ ಕಾಡು ಬನಲ್ಲಿ ಆನೆ ಬಂದ್ಬಿಡ್ತಾ ಅಂತ ಆಮೇಲೆ ಯಾವುದೋ ಒಂದು ಮರ ಬಿದ್ಬಿಡ್ತು ಸೊ ಆವಾಗ ನಮಗೆ ತುಂಬಾ ಭಯ ಆಯಿತು ಆವಾಗ ಒಂದು ಹದಿನೈದು ನಿಮಿಷ ನಾವು ಅಲ್ಲಿ ಮಧ್ಯದಲ್ಲಿ ಸ್ಟಾಪ್ ಮಾಡ್ಬೇಕಾಯಿತು ಆಮೇಲೆ ಬಾ ಫಾರೆಸ್ಟ್ ಆಫೀಸರ್ಗೆ ಇನ್ಫೋಮ್ ಮಾಡಿ ಅದನ್ನೆಲ್ಲ ತೆಗ್ದು ಒಂದು ತಾಸು ಅಲ್ಲೇ ಇದ್ದು ಆ ಟೈಮ್ನಲ್ಲಿನು ತುಂಬಾ ಭಯ ಆ ಅನುಭವಾನೇ ಬೇರೆ ಸೋ ಒಂದು ಕಾಡು ಮಧ್ಯದಲ್ಲಿ ರಾತ್ರಿ ಹತ್ತು ಗಂಟೆಗೆ ಒಂದು ಯಾರು ಇರ್ಲಾರದ ಜಾಗದಲ್ಲಿ ನಾವು ನಿಂತಾಗ ಆಮೇಲೆ ಫಾರೆಸ್ಟ್ ಆಫೀಸರ್ ಅಲ್ಲೇ ಇದ್ದಿದ್ದು ನಮಗೊಂದು ನಿಜ್ವಾಗಲೂ ಒಂದು ಪುಣ್ಯನೇ ಅಂತ ತಿಳ್ಕೊಬೋದು ಆವಾಗ ಅವ್ರು ಬಂದು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಟ್ಟು ನಮಗೆ ತುಂಬಾ ಸೇಫಾಗಿ ಕಳ್ಸಿದರು ಇನ್ನ ನಾವು ರಾತ್ರಿ ಬಂದು ಐಬಿನಲ್ಲಿ ಸ್ಟೇ ಮಾಡಿ ಸೊ ಅಲ್ಲೆಲ್ಲಾ ರಾತ್ರಿಯೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಮಕ್ಳ ಜೊತೆಗೆಲ್ಲ ಆಟ ಆಡ್ತಾ ಆಮೇಲೆ ನೆಕ್ಸ್ಟ್ ನಾವು ಒಂದು ಬಟರ್ಫ್ಲೈ ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ಎಂಜಾಯ್ ಮಾಡಿ ಮಕ್ಕಳೆಲ್ಲ ಅಲ್ಲೆಲ್ಲ ಆಟಯೆಲ್ಲ ಆಟಾಡಿ ಆಮೇಲೆ ಒಂದು ಪ್ರಾಣಿಯ ಸಂಗ್ರಹಾಲಯಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೋಸ್ಕರನೇ ಇರೋವಂಥ ಪ್ರಾಣಿ ಸಂಗ್ರಹಾಲಯದಲ್ಲಿ ಹೋಗಿ ಅಲ್ಲೆಲ್ಲ ಪ್ರಾಣಿಗಳನ್ನೆಲ್ಲ ಬೇರೆ ಬೇರೆ ಕಾಡು ಮೃಗಗಳಿರ್ಬೋದು ನವಿಲು ಮೊಲ ಈ ಥರದ್ದೆಲ್ಲ ಪ್ರಾಣಿಗಳನ್ನೆಲ್ಲ ನೋಡಿದ್ದಯಿತು ಸೊ ಅದೆಲ್ಲ ಮುಗ್ಸ್ತಾ ಒಳ್ಳೆಯ ಊಟ ಕೂಡ ದೊಡ್ಡ ಕೆಲವೊಂದು ಹೋಟೆಲ್ನಲ್ಲೆಲ್ಲ ಚೆನ್ನಾಗಿ ಊಟ ಮಾಡಿ ಆಮೇಲೆ ಅದಾದ್ಮೇಲೆ ದೇವರ ದರ್ಶನಕ್ಕೆ ಹೋಗಿ ದೇವರ ದರ್ಶನದಲ್ಲಿ ಕೂಡಾನು ಒಂದು ಭಕ್ತಿಯಿಂದ ದರ್ಶನ ಮಾಡ್ಕೊಂಡು ಅಲ್ಲಿ ಕೊಟ್ಟಿರುವಂಥಾ ಪ್ರಸಾದನ್ನ ಕೂಡ ಊಟ ಮಾಡಿ ಎಲ್ಲರು ಸೊ ಇದು ಒಂದು ರೀತಿಯಿಂದ ಏನು ನಾವು ಏನು ಪ್ರವಾಸ ಕೈಗೊಂಡ್ವಿ ಅದರಲ್ಲಿ ಒಂದು ಎಂಜೋಯ್ಮೆಂಟ್ ಒಂದು ಭಕ್ತಿ ಒಂದು ಎಕ್ಸೈಟಿಂಗು ಪ್ರಾಣಿಗಳನ್ನ ನೋಡೋದು ಕಾಡು ಮಧ್ಯದಲ್ಲಿ ಹೋಗೋದು ಆಮೇಲೆ ಕೇ ಎಲ್ಲೋ ಒಂದ್ಕಡೆ ಜಲಪಾತದಲ್ಲಿ ನಿಂದಿರ್ಸ್ಬಿಟ್ಟು ಅಲ್ಲೆಲ್ಲ ಹೋಗಿ ಆ ಜಲಪಾತದಲ್ಲೆಲ್ಲ ನೀರಲ್ಲಿ ಆಟ ಆಡೋದು ಆಮೇಲೆ ಇಷ್ಟು ರಾಕ್ ಕೆವ್ಸ್ ಅವೆಲ್ಲವನ್ನು ಒಂದು ಅದು ಬೇರೆನೆ ಪ್ರಪಂಚದಲ್ಲಿ ಒಂದೆರಡು ದಿವಸ ಮುಳುಗಿದ್ದು ಅದು ಇವಾಗ ಕೂಡ ಅದನ್ನ ಮರಿಯೋಕೆ ಸಾಧ್ಯನೇ ಇಲ್ಲ ಆ ಎಕ್ಸೈಟ್ಮೆಂಟು ಆ ಟ್ರೈರೋ ಅಂತ ಥ್ರಿಲ್ಲು ಆ ಟ್ರಾವೆಲಿಂಗು ಸೊ ನಾವಿನ್ನು ಒಂದ್ಸತಿ ಹೋಗ್ಬೇಕು ಆ ಥರ ಜಾಗಕ್ಕೆ ಹೋಗಿ ಕಾಡು ಮಧ್ಯದಲ್ಲಿ ಯಾರ ಜನರ ಗಲಾಟೆ ಇರ್ಲಾರದೆನೆ ಯಾವುದೇ ಒಂದು ಹೊರ ಪ್ರಪಂಚದ ಆ ಟೆನ್ಷನ್ ಇರ್ಲಾರದೆ ಬಿಸ್ನಸನ್ನು ಬಿಟ್ಟು ಎಲ್ಲದು ಬಿಟ್ಟು ಫ್ಯಾಮ್ಲಿಯಲ್ಲಿ ಮಾತ್ರ ಅಲ್ಲಿ ಎಲ್ಲಾ ಸುಸ್ತು ಆರಾಮು ಸುಸ್ತನ್ನೆಲ್ಲ ಬಿಟ್ಟು ಒಳ್ಳೆಯ ಆರಾಮವಾಗಿ ಎಲ್ಲಾ ಪ್ರವಾಸವನ್ನು ತುಂಬಾ ಎಂಜಾಯ್ ಮಾಡಿದ್ವಿ ಅದಾದ್ಮೇಲೆ ನಮಗೆ ಅನ್ಸ್ತಾಯಿತ್ತು ಪ್ರತಿ ಸರ್ತಿನೂ ನಾವ್ಯಾಕೆ ವರ್ಷಕ್ಕೆ ಒಂದ್ಸತಿ ಅಥವಾ ಎರಡು ವರ್ಷಕೊಂದ್ಸತಿ ನಾವು ಈ ಥರ ಟ್ರಿಪ್ಗಳನ್ನ ಫ್ಯಾಮ್ಲಿ ಜೊತೆಗೆ ಹಾಕಿಕೊಂಡು ನಾವು ನಮ್ಮ ಫ್ಯಾಮ್ಲಿ ಮಧ್ಯದಲ್ಲಿನೇ ಈ ಥರ ಒಂದು ಟ್ರಿಪ್ಗಳನ್ನ ಎಂಜಾಯ್ ಮಾಡ್ತಾ ಒಂದು ಸ್ಟ್ರೆಸ್ನ ಇಂದ ಹೊರಗಡೆ ಬಂದು ನಾವು ಎಂಜಾಯ್ ಯಾಕೆ ಮಾಡ್ಬಾರದು ಅಂತ ತುಂಬಾ ಅನ್ಸ್ತಾಯಿತ್ತು ಸೊ ಅದೇ ರೀತಿ ಹೋಗಿ ಬಂದ ಮೇಲೆ ಮತ್ತೆ ಒಂದು ನಾ ಮೂರು ನಾಲ್ಕು ತಿಂಗಳಾದ್ಮೇಲೆ ನಮ್ಮ ಹಸ್ಬೆಂಡ್ನ ಫ್ರೆಂಡ್ಸ್ ಎಲ್ಲರು ಸೆರಿಕೊಂಡಿ ಫ್ಯಾಮ್ಲಿ ಜೊತೆಗೆ ಮತ್ತೆ ಅದೇ ಜಾಗಕ್ಕೆ ಮತ್ತೆ ಟ್ರಿಪ್ ಹಾಕಿದ್ದು ಸೊ ಆ ಟೈಮ್ ಹೋದಾಗ ಅದು ಒಂಥರಾ ಡಿಫ್ರೆಂಟ್ ಒಂದು ಎಪ್ಪತ್ತು ಎಂಬತ್ತು ಜನ ಫ್ರೆಂಡ್ಸ್ನ ಜೊತೆಗೆ ಹೋಗಿ ಅಲ್ಲಿ ಏನು ಅವರೆಲ್ಲ ಫ್ಯಾಮ್ಲಿ ಜೊತೆಗೆ ಆಟ ಆಡಿದ್ದು ಊಟ ಮಾಡಿದ್ದು ಗೇಮ್ಸ್ಗಳನ್ನ ಆಡಿದ್ದು ಆಮೇಲೆ ಒಂದೇನೋ ಒಂದು ಅವರ ಗೆಳೆಯರ ಮಧ್ಯದಲ್ಲಿ ನಾವು ಹೋಗಿ ನಮಗೆ ಖುಷಿ ಆಗಿ ಅವರ ಗೆಳೆಯರ ಎಕ್ಸ್ಪೀರಿಯನ್ಸ್ ಅವ್ರಿಗೇನಿತ್ತು ಇವಾಗೆಲ್ಲ ಮಾಡ್ತಾಯಿದ್ದಾರೆ ಆ ಥರದ್ದೆಲ್ಲ ಕೇಳಿ ಸೊ ಇವಾಗ ಅವರ ಗೆಳೆಯರ ಜೊತೆಗೆನು ನಾವು ಅವರ ಫ್ಯಾಮ್ಲಿ ಜೊತೆಗು ನಾವು ಎಂಜಾಯ್ ಮಾಡಿ ಅದು ಒಂದು ಎರಡು ದಿವಸ ನಾವು ಎಲ್ಲಿ ಬಹಳಷ್ಟು ಜಾಗಕ್ಕೆ ಹೋಗಿ ವಾಟರ್ ಗೇಮ್ಗಳ್ನೆಲ್ಲ ಆಟಾಡಿ ಸ್ವಿಮಿಂಗೆಲ್ಲ ಮಾಡಿ ಸೊ ಇದು ಒಂದು ತುಂಬಾ ಎಕ್ಸೈಟಿಂಗ್ ಇದು ಸೋ ನಮ್ಗೆ ಅದೇ ಅನ್ಸಿತ್ತು ಒಂದು ವರ್ಷಕ್ಕಾದರೂ ಒಂದ್ಸತಿ ಹೋಗಬೇಕು ಅಂತ ಬಟ್ ವರ್ಷದಲ್ಲಿ ಎರಡು ಸರ್ತಿ ಆ ಟ್ರಿಪ್ ಆಗಿದ್ದು ನಮಗೆ ತುಂಬಾ ಖುಷಿ ಆಯ್ತು ಅದಾದಮೇಲೆ ನಾವು ಹೋಗಿದ್ದು ಉಡುಪಿಗೆ ಸೊ ಉಡುಪಿಯಲ್ಲಿನು ತುಂಬಾ ದೇವಸ್ಥಾನಗಳು ತುಂಬಾ ಒಳ್ಳೆಯ ಒಳ್ಳೆಯ ಜಾಗಗಳಿಗೆಲ್ಲ ಹೋಗಿ ಬಂದ್ವಿ ಅಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ಇದು ಕುರು ಬಹಳಷ್ಟು ದೇವಸ್ಥಾನಗಳಲ್ಲಿ ಹೋಗಿ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡಿ ಆಮೇಲೆ ಬೀಚ್ ಉಡುಪಿಯ ಬೀಚ್ಗೆಲ್ಲ ಹೋಗಿ ಸೊ ಇದೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಒಂದು ನಾಲ್ಕೈದು ದಿವಸ ನಾವೇನು ಕಲ್ತ್ವಿ ನಾಲ್ಕೈದು ಗಂಟೆ ಥರನೇ ನಮಗೆ ಅನ್ನುಸ್ತು ಸೋ ಹೀಗೆ ಒಂದು ವರ್ಷದಲ್ಲಿ ಒಂದು ಟ್ರಿಪ್ ಅನ್ಕೊಂಡಿದ್ದು ಒಂದು ವರ್ಷದಲ್ಲಿ ಮೂರು ನಾಲ್ಕು ಟ್ರಿಪ್ಗಳು ಆಗಿ ಸೊ ಈ ಏನು ಪ್ರವಾಸಗಳನ್ನ ನಾನು ಯಾವತ್ತೂ ಮರೆಯಕ್ಕಾಗಂಗಿಲ್ಲ